ಯಾರು ಮಾತಾಡ್ತಾ ಇರೋದು ಹಾಂ ಹೇಳಿ ಶಾಶ್ವತ ಏನು ಪ್ರಾಬ್ಲಮಿದೆನ ಏನಕ್ಕೆ ಕಂಪ್ನಿಯಲ್ಲಿ ಬರ್ತಾಯಿಲ್ಲಾ ಹಾಂ ಹೋಗಿ ಓ ಹೌದಾ ಇಲ್ಲ ಏನಕ್ಕೆ ಅಂತಂದ್ರೆ ನಾವು ಈ ವರ್ಷದಲ್ಲಿ ಏನಾಗ್ತೈತೆ ನಾವು ಪ್ರಮೋಷನ್ಸ್ನ ಕೊಡ್ತಾಯಿದ್ವಿ ಎಂಪ್ಲಾಯ್ಸ್ಗೆ ಸೊ ನೀವು ಲೈಕ್ ಅದ್ರಲ್ಲೂ ಕೂಡ ನಿಮ್ದು ಪರ್ಫಾರ್ಮೆನ್ಸ್ ಏನಿದೆ ಲೈಕ್ ಬೆಸ್ಟಿದೆ ಸೊ ಹಾಗಾಗಿ ನಾವು ನಿಮಗೆ ಈ ಟೈಮ್ ನಿಮ್ಮದು ಹೈಕ್ ಮಾಡಬೇಕು ಅಂತ ಮಾಡಿದ್ದೀವಿ ಸಮ್ ಲೈಕ್ ಬೋನಸ್ ಲೈಕ್ ಎವ್ರಿತಿಂಗ್ ನಾವು ನಿಮಗೆ ಪ್ರೊವೈಡ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸೊ ನಾನು ಒಬ್ಸರ್ವ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ವಾರದ ಕೆಳಗಿಂದ ಏಕೋ ನೀವು ಸರಿಯಾಗಿ ಕೆಲ್ಸಕ್ಕೂನು ಕೂಡ ಬರದಾರ್ಲಾಗಿರಿ ಸೊ ಅದಕ್ಕೆ ನಾನು ಕೇಳ್ಬೇಕು ಅಂತಲೇ ನಾನು ಕಾಲ್ ಮಾಡಿರೋದು ಏನಾದರೂ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಇದೆಯಾ ನಿಮಗೆ

ಓ ಅದೇ ಶಾಶ್ವತ ಅವರೆ ಸೊ ಈಗ ಹಾಗಾದ್ರೆ ಮತ್ತು ಈಗ ಏನು ಮಾಡ್ತೀರಾ ನೀವು ಕಂಪ್ನಿಗೆ ಬರ್ತೀರ ಅಂತ ಅಂತ ಅಂದ್ರೆ ನಾವು ನಿಮ್ಗೆ ಇನ್ನೂ ಎರಡ್ವರೆ ತಿಂಗ್ಳು ಕಾಲವ್ಕಾಶ ಕಾಲಾವಕಾಶವನ್ನ ನಾವು ಒದಗಿಸಿ ಕೊಡ್ತೇವೆ ಸೊ ನಿಮ್ಗೆ ಎರಡು ತಿಂಗಳಲ್ಲಿ ನೀವು ಬಂದು ಮಾಡಿದ್ದೀರಿ ಅಂದರೆ ದೆನ್ ನಾವು ನಿಮಗೆ ಲೈಕ್ ಪ್ರಮೋಷನ್ಸ್ ಲೈಕೆ ಜಾಸ್ತಿ ಇನ್ಕ್ರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಈ ನಿಮ್ಮ ಗೋಲೇನಿದೆ ಲೈಕ್ ಇವಾಗ ನೀವು ನಮ್ಮ ಕಂಪ್ನಿಯಲ್ಲಿ ಬಂದು ಜಾಯಿನ್ ಆಗಿದೇನು ನಿಮ್ಮ ಕಡೆಯಿಂದ ನಾವು ಏನು ಎಕ್ಸೆಪ್ಟೇಷನ್ ಮಾಡ್ಬೋದು ಓಕೆ ಸೊ ಏನು ಗೋಲಿದೆ ನಮ್ಮ ಕಂಪ್ನಿಯಲ್ಲಿ ಅಂದರೆ ನಾವು ನಿಮ್ಮ ಕಡೆಯಿಂದ ಏನು ಎಕ್ಸೆಪ್ಟೇಷನ್ಸ್ ಮಾಡ್ಬೋದು ಓಕೆ ಶಾಶ್ವತವರೇ ನೀವು ಯಾವಾಗ ಲೈಕ್ ಫ್ರೀ ಇರ್ತೀರಲ್ಲ ಸೊ ನಾಳೆಯಿಂದಲೇ ನೀವು ಬರೋಕ್ಕೆ ಟ್ರೈ ಮಾಡಿ ಓಕೆ ನಾ ಕಾಲ್ ಮಾಡ್ತೀನಿ ಬಾಯ್